ನನ್ನ ಹೆಮ್ಮೆಯ ಸಾಧನೆ ಎಂದರೆ ನಾನು ಒಬ್ಬಳು ಗೃಹಿಣಿ ನಾನು ಗೃಹಿಣಿ ಆಗಿ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ನಾನು ಮಾಡಿದ್ದೇನೆ ಎಲ್ಲ ಕೆಲಸಗಳಲ್ಲಿ ಸಮಯದ ಒಂದು ನಿರ್ಬಂಧವಿರುತ್ತದೆ ಆದರೆ ಒಬ್ಬಳು ಗೃಹಿಣಿ ಯಾವುದೇ ಸಮಯದ ನಿರ್ಬಂಧವಿರುವುದಿಲ್ಲ ಅವಳು ದಿನದ ಇಪ್ಪತ್ತನಾಲ್ಕು ಗಂಟೆಗಳು ಕೂಡ ಮನೆಗಾಗಿ ದುಡಿಯುತ್ತಾಳೆ ಅವಳಿಗೆ ಯಾವುದೇ ರಜೆ ಇಲ್ಲ ಎಲ್ಲರ ಇಷ್ಟವನ್ನು ಅರಿತು ಅವರಿಗಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದಾಳೆ ಇದು ಯಾವುದೇ ಒಂದು ದೊಡ್ಡ ಸಾಧನೆಗಿಂತ ಕಡಿಮೆ ಏನಲ್ಲ ಇದು ಒಂದು ಸಾಧನೆಯೇ ಹೌದು ಗೃಹಿಣಿ ಆದವಳಿಗೆ ಮೊದಲನೆಯದಾಗಿ ತುಂಬ ತಾಳ್ಮೆ ಇರುವುದು ಮುಖ್ಯ ಆ ತಾಳ್ಮೆ ಜಗತ್ತಿನ ಎಲ್ಲ ಮಹಿಳೆಯರಲ್ಲೂ ಇದೆ ಅದು ಒಂದು ಹೆಮ್ಮೆಯ ಸಾಧನೆಯೇ ಎಲ್ಲರನ್ನೂ ಅರಿತು ಅವರಿಗೆ ಬೇಕಾದ ತಿಂಡಿ ತಿನಿಸು ತಿನಿಸುಗಳು ಅವರಿಗಿಷ್ಟವಾಗೋ ಇಷ್ಟವಾಗುವ ಥರ ಇರುವುದೂ ಕೂಡ ಒಂದು ಸಾಧನೆಯೇ ತನ್ನತನವನ್ನು ಮರೆತು ಬೇರೆಯವರಿಗಾಗಿ ಬದುಕುವುದೂ ಒಂದು ಸಾಧನೆಯೇ ಹಾಗಾಗಿ ನಾನೊಬ್ಬಳು ಗೃಹಿಣಿ ಅದು ನನಗೆ ಒಂದು ಹೆಮ್ಮೆಯ ವಿಷಯವೇ ಹಾಗಾಗಿ ನಾನು ಗೃಹಿಣಿ ಆಗಿರುವುದು ಒಂದು ಸಾಧನೆಯೇ ಎಂದು ನಾನು ನಂಬಿದ್ದೇನೆ ಸಾಧನೆ ಮಾಡಬೇಕೆಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದರೆ ಅದು ಸಾಧನೆ ಅಲ್ಲ ಒಬ್ಬಳು ಗೃಹಿಣಿ ಆಗಿ ಎಲ್ಲರನ್ನು ಅರಿತು ಅವರಿಗೆ ಒಪ್ಪುವ ಥರ ಬದುಕಿದ್ದೇನೆ ಹಾಗಾಗಿ ನಾನು ಒಬ್ಬಳು ಸಾಧಕಿಯೇ ಹೌದು